ನನಗೆ ಮೊದಲು ಕಷ್ಟಕರವಾದ ಅಂದರೆ ಅಡಿಗೆ ಮಾಡೋಕ್ಕೆ ಕಷ್ಟವಾದ ಅಂದರೆ ಯಾವ್ದು ಐಟೆಮ್ ಅಂದರೆ ನಾನು ಪಸ್ಟಿಗೆ ಒಂದು ಪ್ರಸಾದ ಮಾಡ್ತಿದ್ವಿ ಪ್ರಸಾದ ಮಾಡ್ಬೇಕಾರೆ ಏಯ್ ಪ್ರಸಾದ ಮಾಡು ಅಂತ ಹೇಳಿ ಕೇಸರಿ ಭಾತು ಮಾಡು ಅಂತ ಹೇಳಿ ಬಿಟ್ಟೋಗಿಬಿಟ್ರು ಆ ಕೇಸರಿ ಭಾತು ಹೆಂಗ್ ಮಾಡ್ಬೇಕ್ ಅಂತನೇ ಗೊತ್ತಿರಲಿಲ್ಲ ಭಾಳ ಅಂದರೆ ಭಾಳ ತುಂಬ ಕಷ್ಟ ಆಯಿತು ಕೇಸರಿ ಭಾತ್ ಹೆಂಗ್ ಮಾಡ್ಬೇಕ್ ಅಂದರೆ ನನಗೆ ಏನೂ ಗೊತ್ತಿಲ್ಲ ಅಂದರೆ ನಾನು ಸುಮ್ಮನೆ ಹೋದೆ ಪಾತ್ರೆಯಲ್ಲಿ ರವೆ ಹಾಕಿದೆ ಬಿಸ್ನೀರು ಹಾಕ್ಬೇಕ್ ಅಂತ ಗೊತ್ತಿರಲಿಲ್ಲ ಏನೂ ಇಲ್ಲ ಸುಮ್ಮನೆ ನೀರು ಹಾಕಿದೆ ಒಂಥರ ಅನ್ನ ಬೇಯ್ಸ್ದಂಗೆ ಬೇಯ್ಸಿ ಬಿಟ್ಟೆ ಎಲ್ಲ ತುಂಬ ಕಷ್ಟ ತುಂಬ ಅಂದ್ರೆ ತುಂಬ ಕೆಟ್ಟೋಗ್ಬಿಟ್ಟಿತ್ತು ಅದು ಕೇಸರಿ ಭಾತ್ ಆಗಿರಲಿಲ್ಲ ಅದು ಒಂಥರ ಬೇರೆ ಆಗಿಬಿಟ್ಟಿತ್ತು ಆಗ ಅದು ಯಾವ ಥರ ಮಾಡ್ಬೇಕ್ ಅಂದರೆ ಕೇಸರಿ ಭಾತನ್ನು ಫಸ್ಟಿಗೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಆಮೇಲೆ ರವೆ ಹಾಕಿ ರವೆ ಹಾಕಿ ಫುಲ್ಲು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಏನೋ ಒಂದು ಇನ್ನೂ ಒಂದು ಏನಂದರೆ ಪಸ್ಟಿಗೆ ಸ್ಟಾರ್ಟಿಂಗು ಬಿಸ್ನೀರು ಕಾಯ್ಸ್ಕ್ಯಬೋಕು ಬಿಸ್ನೀರು ಫುಲ್ಲು ಕಾಯ್ಸ್ಕ್ಯಬೋಕು ಕುದಿಯೋ ಥರ ಬಿಸ್ನೀರು ಕಾಯ್ಸ್ಕಬೇಕು ಬಿಸ್ನೀರು ಕಾಯ್ಸ್ಕ್ಯಂಡು ಬಿಟ್ಟು ನೀರು ಕುದಿಬೇಕಾರೆ ಆಮೇಲೆ ಪಾತ್ರೆ ಇಡ್ಬೇಕು ಪಾತ್ರೆ ಇಟ್ಟು ಆಮೇಲೆ ಎ ಒಂದು ಎರಡು ಕೆ ಜಿ ನಾವು ಕೇಸರಿ ಭಾತ್ ಮಾಡ್ತಾಯಿದ್ದರೆ ಎರಡು ಕೆ ಜಿ ಮಿನಿಮಂ ಅಂದರೆ ಎರಡು ಕೆ ಜಿ ಎರಡು ಕೆ ಜಿ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ರವೆ ಹಾಕಿ ರವೆಯೆಲ್ಲ ಫುಲ್ಲು ಫ್ರೈ ಮಾಡಿ ಫ್ರೈ ಮಾಡಿ ಆದ ಮೇಲೆ ನೀರು ಹಾಕಬೇಕು ನೀರು ಹಾಕಿದ ಮೇಲೆ ದ್ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಹಾಕ್ಬೇಕು ದ್ರಾಕ್ಷಿ ಗೋಡಂಬಿ ಹಾಕಿದ ಮೇಲೆ ಯೆಲ್ಲೊ ಕಲರ್ ಹಾಕಬೇಕು ಹಾಕಿ ನೀರು ನೀರು ಕೇಳ್ತಿರುತ್ತೆ ಕೈ ಆಡ್ತಿರಬೇಕು ಕೈ ಆಡಿದ ಮೇಲೆ ಆಮೇಲೆ ಇದು ಇದು ಕೇಳುತ್ತೆ ಸಕ್ಕರೆ ಕೇಳುತ್ತೆ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿ ಸಕ್ಕರೆ ಹಾಕಿ ಕೈ ಆಡಬೇಕು ಸಕ್ಕರೆ ಆಮೇಲೆ ನೀರು ಒಡೆಯುತ್ತೆ ಸಕ್ಕರೆ ನೀರು ಒಡೆದಾಗ ಅದು ಮತ್ತೆ ತಳ ಚಾನ್ಸ್ ಇರುತ್ತೆ ಹಂಗಾಗಿ ಭಾಳ ಹುಷಾರಾಗಿ ಅಂದರೆ ಭಾಳ ಹುಷಾರಾಗಿ ಮಾಡ್ಬೇಕ್ ಅದನ್ನು ಕೇಸರಿ ಭಾತ್ ಅಂದರೆ ಅದು ಒಂದು ಹುಡುಗಾಟ ಹುಡುಗಾಟ ಅಲ್ಲ ಅದು ಭಾಳ ಅಂದರೆ ಭಾಳ ಶ್ರದ್ಧೆಯಿಂದ ಮಾಡ್ಬೇಕು